ನಮಸ್ಕಾರ ನಮ್ಮ ಮಾತೃ ಭಾಷೆ ಕನ್ನಡ ಕರ್ನಾಟಕ ಪದದ ಮೂಲ ಸಂಸ್ಕೃತ ಸಂಸ್ಕೃತದ ಕನ್ನಡ ಎಂಬ ಪದದಿಂದ ಕರ್ನಾಟಕ ಹುಟ್ಟಿದೆ ಕನ್ನಡಿಗರ ನಾಡು ಕನ್ನಾಡು ಕನ್ನಡ ನಾಡು ಎಂಬುದು ಇದರರ್ಥ ಆದರೆ ಕರ್ನಾಟಕ ಎಂಬ ಪದದ ಹುಟ್ಟು ಅಥವಾ ಅರ್ಥದ ಬಗ್ಗೆ ಇನ್ನೂ ಹಲವು ಅಭಿಪ್ರಾಯಗಳಿವೆ ಇದೆ ನನಗೆ ಕರು ಮತ್ತು ನಾಡು ಕರುನಾಡು ಎಂಬ ಪದವು ಕರ್ನಾಟಕವಾಯಿತು ಕರು ಎಂದರೆ ಕಪ್ಪು ಇದರರ್ಥ ಕಪ್ಪು ಮಣ್ಣಿನ ನಾಡು ಎಂದೂ ಸಹ ಹೇಳಲಾಗುತ್ತದೆ ಹಳೆಯ ಗ್ರಂಥಗಳನ್ನೆಲ್ಲ ನೋಡಿದರೂ ಕರ್ನಾಟಕ ಎಂಬ ಪದದಿಂದ ಪಡೆಯಲಾಗಿದೆ ಎಂದು ಸೂಚಿಸುತ್ತವೆ ಆ ಕೆಲವು ಮೂಲಗಳಿಂದ ಕರ್ನಾಟಕವನ್ನು ಎತ್ತರದ ಭೂಮಿ ಅನುವಾದಿ ವ ಅನುವಾದಿಸುತ್ತದೆ ಕರ್ನಾಟಕದ ಜನತೆಗೆ ನವಂಬರ್ ಒನ್ ಹೆಮ್ಮೆಯ ದಿನವಾಗಿದೆ ಪ್ರತಿ ವರ್ಷ ನವಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಬಹಳ ಅದ್ಧೂರಿಯಿಂದ ಆಚರಣೆ ಮಾಡಲಾಗುತ್ತದೆ ಈ ದಿನ ಅಂತೂ ಇಡೀ ಕರ್ನಾಟಕದ ಪ್ರತಿ ಮನೆಯಲ್ಲೂ ಹಬ್ಬದ ರೀತಿಯಲ್ಲಿ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೇವೆ ಪ್ರತಿ ವರ್ಷವೂ ಸಹ ಈ ಕರ್ನಾಟಕ ರಾಜ್ಯೋತ್ಸವವನ್ನು ನವಂಬರ್ ಒಂದರಂದು ಆಚರಿಸುತ್ತೇವೆ ನವಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ಎಂದು ಮುಂಚೆ ಕರೆಯಲಾಗುತ್ತಿತ್ತು ಇವಾಗ ಅದನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನವಂಬರ್ ಒಂದರಿಂದ ಅದನ್ನು ಕರ್ನಾಟಕ ಎಂದು ಘೋಷಿಸಿದರು ಕನ್ನಡಾಂಬೆಯ ನಾಡು ಎಂಬ ಎಂಬೆಲ್ಲ ಹೆಸರುಗಳಿಂದ ಕರೆಯಲಾಗುತ್ತದೆ ಹಚ್ಚ ಹಸಿರಿನ ಸುಂದರ ಬೆಟ್ಟ ಗುಡ್ಡಗಳು ಗೂಡು ಪವಿತ್ರ ಕಾವೇರಿ ತುಂಗಭದ್ರ ನದಿಗಳು ಹರಿಯುವ ಸಾಧುಸಂತರು ದಾಸರು ಶಿವಶರಣರು ಕವಿಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು ಎಂಬ ಹೆಸರೇ ಒಂದು ಧೀಮಂತ ಶಕ್ತಿ ಈ ನಾಡಾಗಿದೆ ಧನ್ಯವಾದಗಳು